ನಾನು ನನ್ನ ನಮ್ಮ ಮನೆಯಲ್ಲಿ ಮಗಳ ಪಾತ್ರವನ್ನು ಬೆಳೆಸ್ಕೊಳ್ತಿದ್ದೇನೆ ಅವರು ನನ್ನ ತುಂಬ ನಂಬಿಕೊಂಡಿದ್ದಾರೆ ಚೆನ್ನಾಗಿ ಓದಲಿ ಆ ಮುಂದೆ ಒಳ್ಳೆಯ ಉದ್ಯೋಗವನ್ನು ತೊಗೊಂಡು ಅವರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸಮಾಜ್ದಲ್ಲು ಮತ್ತು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವವರ್ಗೂ ನನ್ನ ಮೇಲೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮಪ್ಪನಿಗೂ ಅಷ್ಟೇ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ನಂಬಿಕೆ ಇದೆ ಹಾಗೆಯೇ ನಾನು ನಮ್ಮನೆಯವರೆಲ್ಲರ ಮುಂದೆಯೂ ತನ್ನ ಮಗಳಾಗಿ ಒಳ್ಳೆಯವಳಾಗಿ ನಂಬಿಕೆ ಅದೇ ರೀತಿ ಉಳಿಸ್ಕೊಳ್ತೇನೆ ಚೆನ್ನಾಗಿ ಓದಿಕೊಂಡು ಒಳ್ಳೆಯ ಉದ್ಯೋಗ ತೊಗೊಂಡು ಎಲ್ಲರನ್ನ ಚೆನ್ನಾಗಿ ನೋಡ್ಕೋತೀನಿ ಸಮಾಜದಲ್ಲಿ ಸಹಿತ ಉತ್ತಮ ವ್ಯಕ್ತಿಯಾಗಿರ್ತೀನಿ ಇದೇ ರೀತಿ ಶಿಸ್ತಿನ ಜೊತೆಗೆ ಒಳ್ಳೆಯ ವಿದ್ಯೆ ಬುದ್ಧಿಯಿಂದ ಒಳ್ಳೆಯ ಉದ್ಯೋಗ ತೊಗೊಳ್ತೀನಿ ಇದೇ ರೀತಿ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರ್ತೀನಿ ಈ ಥರ ಸಂಗತಿಗಳು ನನಗ್ ತುಂಬ ಇಷ್ಟ ಆಯಿತು ಅಮ್ಮಅಪ್ಪನಿಗೆ ಒಳ್ಳೆಯ ಹೆಸರನ್ನು ತರ್ತೇನೆ